ಅಡುಗೆ ಮನೆ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಅಡುಗೆ ಮನೆ ಬಗ್ಗೆ ತುಂಬನೇ ಕೇರ್ ತೊಗೊಳ್ಬೇಕಾಗುತ್ತೆ ಪ್ರತಿಯೊಬ್ಬ ಮಹಿಳೆಯದು ಅದು ಒಂದು ಕರ್ತವ್ಯ ಅಂತೆಯೇ ಹೇಳಬೋದು ಅಡುಗೆ ಮನೆ ಇದ್ರ ಬಗ್ಗೆ ಅಡುಗೆ ಮಾಡುವಾಗ ಪ್ರತಿ ಒಂದು ಬಗೆಯೂ ಜಾಗೃತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಮತ್ತೆ ಅಷ್ಟೇ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತ ಕೈಗೊಳ್ಬೇಕಾಗುತ್ತೆ ಅಡುಗೆ ಮಾಡುವಾಗ ಫಸ್ಟಫಾಲ್ ನಾವು ಸ್ಟವ್ ಮುಂದೆ ನಿಂತಾಗ ಯಾವ ರೀತಿ ಅದನ್ನು ಯೂಸ್ ಮಾಡ್ತಿದ್ದೀವಿ ಏನು ಅದ್ರ ಬಗ್ಗೆ ಗಮನ ಇರಬೇಕು ಸ್ಟಿಗ ಸ್ಟವಲ್ಲೀ ಏನೋ ಒಂದು ಒಲೆ ಮೇಲೆ ಇಟ್ಬಿಟ್ಟು ಇನ್ನು ಟಿ ವಿ ಇದ್ದ ಕಡೆಯೋ ಮೊಬೈಲ್ ಕಡೆಯೋ ಏನೋ ಗಮನ ಕೊಟ್ವಿ ಅಂದರೆ ಅಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದು ಎಲ್ಲ ಹೊತ್ತಿ ಸಿದೋಗೊ ಚಾನ್ಸಸ್ ಇರುತ್ತೆ ಸೊ ನಾವು ಏನು ಮಾಡ್ತಿದ್ದೀವಿ ಅನ್ನೋದರ ಬಗ್ಗೆ ನಮಗೆ ಸ್ವಲ್ಪ ಅರಿವಿರಬೇಕು ಅಲ್ಲಿ ಏನೊ ಇಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಳೋದು ಆಗಿರಬೋದು ಅಥ್ವಾ ಅದರಿಂದ ಎಷ್ಟು ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ಆಮೇಲೆ ಈವನ್ ತರಕಾರಿ ಹೆಚ್ಚುವಾಗ ಆಗಿರಬೋದು ಎಷ್ಟು ಮುನ್ನ ಎಷ್ಟು ಹುಷಾರಾಗಿ ಇರ್ತೀವೋ ನಾವು ಅಷ್ಟು ಒಳ್ಳೇದು ಆಮೇಲೆ ತರಕಾರಿಗಳ ಬಗೆ ಅಂದರೆ ಯಾವ ಯಾವ ತರಕಾರಿಗಳು ಎಷ್ಟು ದೆರಾಗಿ ಇರುತ್ತೆ ಎಷ್ಟು ಯಾವ ರೀತಿಯಲ್ಲಿ ಉಪ್ಯೋಗ್ಸಿಕೊಳ್ಬೇಕು ಅನ್ನೋದರ ಬಗ್ಗೆ ಆಗಿರಬೋದು ಮೆ ದವಸ ಧಾನ್ಯಗಳಾಗಿರಬೋದು ಸುಮ್ಮನೆ ಮನೆಗೆ ತಂದಿಡ್ಕೊಂಡು ಸ್ಟಾಕ್ ಮಾಡಿಡ್ಕೊಂಡು ಅದೆಲ್ಲ ಹುಳ ಆಗಿ ಆ ಹುಳದ ಧಾನ್ಯಗಳನ್ನ ತಿನ್ನೋಕ್ಕಿಂತ ನಮಗೆ ಎಷ್ಟು ಬೇಕು ಅವಶ್ಯಕತೆ ಇದೆ ಅವ್ಶ ಅದ್ರದ್ದು ಮ ಪ್ರಕಾರ ತೊಗೊಬಂದು ದವಸ ಧಾನ್ಯಗಳನ್ನೆಲ್ಲ ಯೂಸ್ ಮಾಡ್ಕೊಳೋದು ಆಗಿರಬೋದು ಒಂಥರ ಈ ಅಡುಗೆ ಮನೆ ಅನ್ನೋದು ನಮ್ಮ ಆರೋಗ್ಯವೇ ಅಡುಗೆ ಮನೆಲ್ಲಿ ಇದೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ಎಷ್ಟೇ ನಾವು ಕೇರ್ ತೊಗೊಂಡು ಅದ್ರ ಬಗ್ಗೆ ಎಷ್ಟೇ ಇದು ಮಾಡಿದ್ರೂ ಕಮ್ಮಿ ಅನ್ಸುತ್ತೆ ಪ್ರತಿಯೊಬ್ಬ ಮಹಿಳೆಯೂ ಅಡುಗೆ ಮನೆದರ ಬಗ್ಗೆ ತುಂಬನೇ ಒಲವಿರುತ್ತೆ ಅವ್ರು ಬಗ್ಗೆ ಅಡುಗೆ ಮಾ ಇದ್ರಲ್ಲಿ ಅಡುಗೆ ಮಾಡೋದ್ರ ಬಗ್ಗೆ ಆಗಿರಬೋದು ಪ್ರತಿಯೊಂದೂನು ಆಮೇಲೆ ನಾವು ಮಾಡೋ ಅಡುಗೆನ್ನ ತುಂಬ ಪ್ರೀತಿಯಿಂದ ಪ್ರತಿಯೊಬ್ರೂ ಇಷ್ಟಪಟ್ಟು ತಿನ್ನೊ ರೀತಿಯಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಏನು ಬೇಕು ಬೇಡಗಳನೆಲ್ಲ ತಿಳ್ಕೊಂಡು ಮನೆಯೊರಿಗೆ ಮಾಡೋದ್ರಿಂದ ಒಂಥರ ಏನೋವಂಥರ ಮನಸ್ಸಿಗೂ ತೃಪ್ತಿಯಿರುತ್ತೆ ಇಷ್ಟಪಟ್ಟು ತಿಂತಾರಲ್ಲ ಅನ್ನೊದೊಂದು ಅವ್ರು ಮಕ್ಳು ಗಂಡ ಮನೆ ಮಕ್ಳುಗಳು ಏನು ಇಷ್ಟಪಟ್ಟು ಮಾ ಹೇಳ್ತಾರೆ ಅಂತ ಅಡುಗೆ ತಿಂಡಿಗಳನ್ನ ಎಲ್ಲ ಮಾಡೋದ್ರಿಂದ ಆಗಿರಬೋದು ಪ್ರತಿಯೊಂದೂನು ಅಡುಗೆ ಮನೆ ಬಗ್ಗೆ ಎಷ್ಟೇ ಜಾಗೃತ ಕ್ರಮಗಳನ್ನು ತೊಗೊಂಡ್ರೂ ಕಮ್ಮಿಯೇ ನಾನು ಮಾಡುವಾಗ ಮಕ್ಳುಗಳನ್ನು ಎಷ್ಟು ಹುಷಾರಾಗಿ ನೋಡ್ಕೊಳ್ಬೇಕು ಅಡುಗೆ ಮನೆಲ್ಲಿದ್ದಾಗ ನಾವು ಮಕ್ಳುಗಳು ಸಡನ್ಲಿ ಬಂದ್ಬಿಡ್ತಾರೆ ಈಗ ಸ್ಟವ್ ಮುಟ್ಟೊದಾಗಿರಬೋದು ಬಿಸಿ ಪಾತ್ರೆಗಳಾಗಿರಬೋದು ಏನಾದರು ಮುಟ್ಟಿದ್ರೆ ಪಾಪ ಮಕ್ಳಿಗೆ ಎಷ್ಟು ತೊಂದರೆಯಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಆಮೇಲೆ ಕರೆಂಟ್ಗಳತ್ರ ಅಂದರೆ ಮಿಕ್ಸಿ ಕುಕ್ಕರು ಆಮೇಲೆ ಫ್ರಿಜ್ಗಳತ್ರ ಎಲ್ಲ ಮಕ್ಳುಗಳು ಹೋಗದೇ ಇರೋ ರೀತಿಯಲ್ಲಿ ಎಷ್ಟು ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು ನಾವುಗಳು ಅಷ್ಟೇಯೇನೆ ಮ ಅಂದರೆ ಮಳೆಗಾಲದಲೆಲ್ಲ ಗುಡುಗು ಮಿಂಚುಯೆಲ್ಲ ಬಂದಾಗ ಫ್ರಿಜ್ಜನ್ನು ಸ್ವಿಚ್ಗಳನೆಲ್ಲ ಹಾಫ್ ಮಾಡೋದಾಗಿರಬೋದು ಅದನ್ನ ಯಾವ ರೀತಿ ನಾವು ಆ ಮಳೆಗಾಲದಲ್ಲಿ ಯಾವ ರೀತಿ ಅವೈ ಅಂದರೆ ಸ್ವಿಚ್ ಕರೆಂಟಿಂದ ಯಾವ ರೀತಿ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕಾಗುತ್ತೆ ತರದದು ತುಂಬನೇ ಇದೆ ಅದನ್ನು ನಾವು ಯಾವ ರೀತಿ ಉಪ್ಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ನಾವೂ ಅಂದರೆ ಹುಷಾರು ತಪ್ಪಿದ್ರೂ ಎಷ್ಟೆಲ್ಲ ಅನಾಹುತಗಳು ಆಗುತ್ತೆ ಸ್ಟವ್ ಮುಂದೆ ನಿಂತಾಗ ಆಗಿರಬೋದು ಈಗ ಮಿಕ್ಸಿ ಕುಕ್ಕರಿಂದ ಆಗಿರಬೋದು ಫ್ರಿಜ್ಗಳಿಂದ ಆಗಿರಬೋದು ಕರೆಂಟ್ ಶಾಕ್ಗಳು ಇದಾಗೋದು ಈ ಥರದ್ದೆಲ್ಲ ತುಂಬನೇ ಕೇಳಿರ್ತೇವೆ ಬಟ್ ಅದ್ರ ಬಗ್ಗೆ ನಾವು ತುಂಬನೇ ಹುಷಾರಾಗಿ ನಾವು ತುಂಬ ಕೇರ್ ತೊಗೊಂಡು ಅಡುಗೆ ಮನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಬೇಕಾಗುತ್ತೆ ಅದ್ರ ಜೊತೆ ಮಕ್ಳು ಬಗ್ಗೆಯೂ ಅಷ್ಟೆಯೇ ಕೇರ್ ತೊಗೊಳ್ಬೇಕಾಗುತ್ತೆ ಮಕ್ಳುಗಳು ಕಿಚನಿಗೆ ಬಂದಾಗ ಅವ್ರವ್ರು ಏನು ಮಾಡ್ತೀರಿ ಏನು ಬರೀ ನಮ್ಮ ನಾವು ಅಡುಗೆ ನಮ್ಮ ಕೆಲಸದಲ್ಲೆ ನಾವು ತೊಡ್ಕೊಳೋದಲ್ದೇ ಮಕ್ಳು ಬಗ್ಗೆಯೂ ಸ್ವಲ್ಪ ಕೆರ್ ತೊಗೊಳ್ಬೇಕು ನಾವು ನಮ್ಮ ಕೆಲಸದಲ್ಲಿ ಇರ್ತೀವಿ ಅವ್ರು ಪಾಪ ಇನ್ನು ಬಂದು ಮಕ್ಳುಗಳು ಅಲ್ಲಿ ಏನಾದರು ಒಂದು ಮುಟ್ಟೋದಾಗಿರಬೋದು ಏನಾರು ಮಾಡಿಕೊಂಡ್ರೆ ಪಾಪ ಅವಕ್ಕೆ ಎಷ್ಟು ತೊಂದರೆಯಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು ನಮಗೆ ಅಡುಗೆ ಮನೆ ಅಂದರೆ ಅದೇ ಒಂದು ಬರೀ ಅಡುಗೆ ಮಾಡೋದು ಅಷ್ಟೇ ಅಲ್ಲ ಅದ್ರ ಬಗ್ಗೆ ಶುಚಿತ್ವ ಬಗ್ಗೆಯೂ ತುಂಬನೇ ಮಹತ್ವನು ಕೊಡಬೇಕು ನಾವು ಮಾಡೋರಾಗಿರಬೋದು ಅಡುಗೆ ಮನೆ ಜಾಗ ಅದು ಸ್ಥಳಗಳು ಬಗ್ಗೆ ಇರಬೋದು ತರಕಾರಿ ಬಗ್ಗೆ ಇರಬೋದು ದವಸ ಧಾನ್ಯಗಳ ಬಗ್ಗೆ ಆಗಿರಬೋದು ಪ್ರತಿಯೊಂದು ಬಗೆಯು ನಾವು ತುಂಬ ಕೇರ್ ತೊಗೊಂಡು ಮಾಡೋದ್ರಿಂದ ನಮ್ಮ ಆರೋಗ್ಯ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಳ್ಬೋದು